ನೀವು ಈಗ ಡ್ರಾಯಿಂಗ್ ಶ್ಟಾಟ್ ಮಾಡಿದ್ರೆ ಹೆಂಗ್ ಬರಿಬೇಕು ಯಾವ ರೀತಿ ಬರಿಬೇಕು ಯಾವ ರೀತಿ ಅದನ್ನು ಇದು ಮಾಡಬೇಕು ಅನ್ನೋದು ಇಲ್ಲಿ ನಾನು ತಿಳಿಸಬಲ್ಲೆ ಇವಾಗ ನೀವು ಒಂದು ಡ್ರಾಯಿಂಗ್ ಹಾಕದ್ಮೇಲೆ ಆ ಡ್ರಾಯಿಂಗ್ಗೆ ಯಾವ ರೀತಿ ಪೆನ್ಸಿಲ್ ತೊಗೋಬೇಕು ಯಾವ ರೀತಿ ಸ್ಕೆಚ್ ಆ ಪೆನ್ಸಿಲಿಂದ ಸ್ಕೆಚ್ ಮಾಡಬೇಕು ಫಶ್ಟ್ ಯಾವ ರೀತಿ ಫಶ್ಟು ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ಕೋಬೇಕು ಅದು ಕರೆಕ್ಟ್ ಅನ್ಸಿದ್ರೆ ಅದರಲ್ಲೇ ಕಂಟಿನ್ಯೂ ಮಾಡಬೇಕು ರಾಂಗ್ ಅನ್ಸಿದ್ರೆ ಅದು ರಬ್ ಮಾಡ್ಬೋದು ಅದರಿಂದ ನೀವು ಫಶ್ಟು ಪೆನ್ಸಿಲನ್ನು ಡ್ರಾಯಿಂಗ್ ಹಾಕಲು ಯೂಸ್ ಮಾಡಿರಿ ಮತ್ತು ನೀವು ಅದು ನಮಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಹಾಕದ್ರೆ ಪಕ್ಕಾ ಬರುತ್ತೆ ಇನ್ನು ಆ ಕಾನ್ಫಿಡೆನ್ಸಲ್ಲಿ ಹಾಕಿಲ್ಲ ಅಂದರೆ ಡ್ರಾಯಿಂಗ್ ಬರೋಲ್ಲ ಆದ್ದರಿಂದ ನೀವು ಡ್ರಾಯಿಂಗನ್ನು ಪ್ರಾರಂಭಿಸುವಾಗ ಒಂದು ಒಳ್ಳೆ ಮುಖ್ಯ ಗುರಿಯಿಂದ ಪಾರ ಪ್ರಾರಂಭಿಸಿ ಪಕ್ಕಾ ಸಕ್ಸಸ್ಸಾಗುತ್ತೆ ಆದ್ರಿಂದ ನೀವು ಯಾವುದೇ ರೀತಿಯಂತಹ ಡ್ರಾಯಿಂಗನ್ನು ಹಾಕಬಹುದು